ಹಲೋ ಹಾಂ ಯಾರು ಓಹ್ ಕಾವ್ಯನಾ ಹಾಂ ಆರಾಮಾಗಿದ್ದೀನಪ್ಪ ನೀನು ಹೆಂಗಿದ್ದೀಯ ಹಾಂ ಹೇಳ್ಬೇಕು ಕೆಲ್ಸಕ್ಕೆ ಹೋಗ್ತಾಯಿದ್ದೀಯಾ ಹಾಂ ಹೇಗಿದೆ ಕೆಲಸ ಎಲ್ಲ ಮತ್ತೆ ನಿಮ್ಮ ಮನೇಲಿ ನಿಮ್ಮ ಆಂಟಿ ನಿಮ್ಮ ತಮ್ಮಯೆಲ್ಲ ಹೆಂಗಿದಾರೆ ಹಾಂ ನಮ್ಮಲ್ಲೆಲ್ಲ ಚೆನ್ನಾಗಿದ್ದಾರಪ್ಪ ಏನು ಫೋನ್ ಮಾಡಿದ್ದು ಹಾಂ ಹಾಂ ಹಾಂ ಏನು ತಗೋಬೇಕಿತ್ತು ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಹೋಗಣ ಮತ್ತೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನಿದೆಯಂತೆ ಗೋಲ್ಡ್ ತಗೋಬೇಕು ನಾನು ಆಂ ಡ್ರೆಸ್ಸು ತಗೊಂಡು ಹಂಗೆ ಗೋಲ್ಡು ತಗೊಂಡು ಬರೋಣ

ಹಾಂ ಒಂದು ಕೆಲಸ ಮಾಡೋಣ ಫಸ್ಟ್ ಅಲ್ಲಿಗೋಗೋಣ ಅದಾದ ಮೇಲೆ

ಹಾಂ ಫಸ್ಟ್ ಅಲ್ಲೋಗಿ ನೋಡೋಣ ನಮಗಿಷ್ಟ ಆದರೆ ತಗೊಳ್ಳೋಣ ಇಲ್ಲಾಂದರೆ ಬೇರೆ ಕಡೆ ಮಾಲ್ಗೋ ಎಲ್ಲಾದರೂ ಹೋಗಿ ಬೇಕಾಗಿರೋ ಡ್ರೆಸ್ಗಳು ಸೀರೆ ಎಲ್ಲ ತಗೊಳ್ಳೋಣ ಫಂಕ್ಷನ್ ಇದೆ ಮನೆಲ್ಲೂ ನೋಡೋಣ ಅಲ್ಲಿ ಹೋದ್ಮೇಲೆ ಸೆಲೆಕ್ಟ್ ಮಾಡೋಣ ಮತ್ತೆ ಗೋಲ್ಡು ತಗೋಬೇಕು ನಿಮ್ಗೇನಾರು ಗೋಲ್ಡ್ ಬೇಕಾ ಹೌದಾ ಹಾಂ ಓಹ್ ಸರಿ ಸರಿ ಎಷ್ಟು ಬ್ರಾಸ್ಲೆಟ್ ಎಷ್ಟು ಗ್ರಾಮಿಂದು ತಗೋಬೇಕು ಅಂತ ಒಂದು ಹತ್ತು ಗ್ರಾಂ ಆರೆ ಸಾಕಾಗುತ್ತಾ ಸರಿ ಬ್ರಾಸ್ಲೆಟ್ ತಗೊಂಡು ಹಾಗೆ ನಾನು ನಮ್ಮ ಮನೇಲಿ ಉಂಗ್ ಉಂಗುರ ತಗೋಬೇಕು ಬಳೆಗಳು ತಗೋಬೇಕು ಹಾಂ ಯಾವ ಜುವೆಲ್ಲರಿ ಶಾಪ್ಗೋಗೋಣ ಹೌದಾ ಗೋಲ್ಡ್ ವರ್ಜಿನಲ್ಲಾ ಹೌದಾ ಹಾಂ ಹಾಂ ಹಾಂ ಸರಿ ಯ ಯಾವಾಗೋಗೋಣ ನಾಳೆನಾ ಸರಿ ಸರಿ ನಾನು ನಾಳೆ ನಿಮ್ಮ ಆಫೀಸಿಗೆ ಬರಲಾ ಒಂದು ಟೂ ಒ ಕ್ಲಾಕ್ ಅಷ್ಟೊತ್ತಿಗೆ

ಹಾಂ ಸರಿ ಟೂ ಒ ಕ್ಲಾಕ್ ಹಂಗೆ ಸ್ಟಾರ್ಟ್ ಮಾಡಿಕೊಂಡು ಅಟ್ ಲೀಸ್ಟ್ ಈವ್ನಿಂಗ್ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಬಿಟ್ಟು ಬೇಕಾಗಿರೋ ಜುವ್ಲರಿ ಬಟ್ಟೆ ಎಲ್ಲ ತಗೊಂಡು ಬಂದ್ಬಿಡೋಣ ಹಾಂ ಸರಿ ಆಯಿತು ಎಲ್ಲ ಫೋನ್ಪೇ ಮಾಡ್ಕೊಂಬಿಡೋಣ ಅಮೌಂಟ್ ಏನು ತಗೊಂಡು ಹೋಗೋದ್ ಬೇಡ ಸರಿಯಪ್ಪ ಆಯಿತು ನಾಳೆ ಮೀಟ್ ಮಾಡೋಣ ಓಕೆ ಬೈ ಹಾಂ ಸರಿ ಸರಿ ಓಕೆ ಬೈ ಬೈ